ನಾನು ಭೇಟಿ ನೀಡಿದಂಥ ಸ್ಥಳಗಳು ಮತ್ತು ನೆಚ್ಚಿನ ಸ್ಥಳಗಳು ಅಂದರೆ ಬ್ಯಾಂಗ್ಳೂರು ಮಂಗ್ಳೂರು ಶಿವಮೊಗ್ಗ ಆಮೇಲೆ ಮಂಗಳೂರು ಕಾರ್ವಾರ ಕಾರ್ವಾರ ಹೊನ್ನಾವರ ಹೊನ್ನಾವರನೇ ಎಷ್ಟೋ ಚೆನ್ನಾಗಿದೆ ಇಲ್ಲಿರುವ ಬೀಚು ಇಕೋ ಬೀಚು ಕಾಂಡ್ಲಾ ವನ ಮತ್ತು ಅಲ್ಲಿ ಬೋಟಿಂಗು ಅಲ್ಲಿ ಶ್ ಅಲ್ಲಿ ನಾವು ಹೊನ್ನಾವರ್ದಲ್ಲಿರುವ ಜನರ ಸ್ವಭಾವಗಳು ತುಂಬ ಚೆನ್ನಾಗಿರುತ್ತದೆ ನಾವು ಶಿವಮೊಗ್ಗ ಹೋಗಿದ್ವಿ ಒಂದ್ಸಲಿ ಒಂದು ಶಿವಮೊಗ್ಗದಲ್ಲಿರುವ ಅಲ್ಲಿ ಕಾಡು ಶಿವಮೊಗ್ಗದ ರಸ್ತೆಯಲ್ಲಿರುವ ಕಾಡುಗಳು ಅಲ್ಲಿನ ಕಾಡು ಪ್ರಾಣಿಗಳು ತುಂಬ ಚೆನ್ನಾಗಿರುತ್ತೆ ಶಿವಮೊಗ್ಗದಲ್ಲಿರುವ ಜೋಗ ಜಲಪಾತ ಎಲ್ಲ ಚೆನ್ನಾಗಿರುತ್ತದೆ ಶಿವಮೊಗ್ಗದಲ್ಲಿ ಜಲಪಾತ ಚೆನ್ನಾಗಿದೆ ಆಮೇಲೆ ನಾವು ಮ್ಯಾಂಗ್ಳೂರು ಹೋಗಿದ್ವಿ ಒಂದ್ಸಲ ಜೊತೆ ಫ್ರೆಂಡ್ಸ್ ಅವ್ರ ಜೊತೆಗೆ ಮ್ಯಾಂಗ್ಳೂರು ಹೋಗಿದ್ರು ಖಾಲಿ ಶಾಪಿಂಗು ಅಂತ ಶಾಪಿಂಗ್ ಮಾಡಿ ಬಂದರು ಶಾಪಿಂಗ್ ಮಾಡುವ ಮಜಾ ಚೆನ್ನಾಗಿ ಬಂದಿತ್ತು ಅಲ್ಲಿ ತಿರ್ಗಾಡ್ತಾ ತಿರ್ಗಾಡ್ತಾ ಹೋಗಿದ್ದರು ನಾವು ಖಾಲಿ ಬೈಕ್ ತಗೊಂಡು ತಿರ್ಗಾಡ್ತಾ ಇದ್ದದ್ದು ಇಲ್ಲೇ ಹೊನ್ನಾವರದಲ್ಲಿ ತಿರ್ಗಾಡ್ತಾ ತಿರ್ಗಾಡ್ತಾ ಕಾಲಿ ಚಾ ಕುಡ್ಯಕ್ಕೆ ಇಷ್ಟು ಇಷ್ಟು ದೂರ ಹೋಗಿದ್ ನಾವು ಖಾಲಿ ಪೆಟ್ರೋಲ್ ವೇಸ್ಟು ಆಮೇಲೆ ನಾವು ಒಂದು ನಮ್ಮ ಫ್ರೆಂಡ್ಸ್ ಜೊತೆಗೆ ಮ್ಯಾಂಗ್ಳೂರು ಕಾರ್ವಾರಿಗೆ ಹೋಗಿದ್ದರು ಕಾರ್ವಾರ್ದಲ್ಲಿರುವ ಬೆಟ್ಟಗಳು ಕಾರ್ವಾರ್ದಲ್ಲಿ ಜಲ್ಪಾ ಜಲಪಾತ ಬೀಚು ಮತ್ತು ಮ್ಯೂಸಿಯಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಮ್ಯೂಸಿಯಮ್ ಎಲ್ಲ ಚೆನ್ನಾಗಿದೆ ವಾಟ್ರ್ ಪಾರ್ಕ ಮಂಗ್ಳೂರಲ್ಲಿ ಮಂಗ್ಳೂರು ಬ್ಯಾಂಗ್ಳೂರಲ್ಲಿರುವ ವಂಡ್ರಲಾ ವಾಟ್ರ್ ಪಾರ್ಕ ಆಮೇಲೆ ಮುಂಬೈದಲ್ಲಿ ಮಿನಿ ವಾಟ್ರ್ ಪಾರ್ಕ ಚೆನ್ನಾಗಿರುತ್ತದೆ ಉಡುಪಿಯಲ್ಲಿರುವ ಬೀಚು ಬ್ಯಾಂಗ್ಳೂರಲ್ಲಿರುವ ಯೂನಿವರ್ಸಿಟಿ ಯೂನಿವರ್ಸಿಟಿ ಎಲ್ಲ ಚೆನ್ನಾಗಿದೆ ಟ್ರಾವೆಲಿಂಗ್ ಅಂದರೆ ಇಷ್ಟ ಇಲ್ಲ ಎಲ್ಲರಿಗು ಇಷ್ಟ ಇರುತ್ತದೆ ಟ್ರಾವೆಲಿಂಗ್ ಅಂದರೆ ಎಲ್ಲರಿಗು ಇಷ್ಟ ಇರುತ್ತದೆ ಟ್ರಾವೆಲಿಂಗ್ ಅಂದರೆ ಒಂದು ಚಲೋ ಸುಖ ಕೊಡುತ್ತದೆ ಗಾಳಿ ಒಂದರಲ್ಲಿ ಬರುವಾಗ ಫ್ರೆಶ್ ಗಾಳಿ ಕಾಡಿಂದು ಕಡೆಯಿಂದೆಲ್ಲ ಕೊಡುವ ಫ್ರೆಶ್ ಗಾಳಿ ಎಲ್ಲ ಚೆನ್ನಾಗಿರುತ್ತದೆ ಒಂದ್ಸಲಿ ನಾವು ಹೋಗಿದ್ವಿ ಫ್ರೆಂಡ್ಸ್ ಜೊತೆಗೆ ಎಲ್ಲಿ ಎಲ್ಲಿ ಉಡುಪಿ ಉಡ್ಪಿಗೆ ಹೋಗಿದ್ರು ಉಡುಪಿಗೆ ಹೋಗಿ ತಿರ್ಗಾಡ್ತಾ ಎಲ್ಲ ಬೀಚಿಗೆ ಹೋಗಿದ್ರು ಬೀಚಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದು ನಾವು ಎಲ್ಲ ಎಲ್ಲ ಕಡೆ ತಿರ್ಗಾಡ್ತಾ ತಿರ್ಗಾಡ್ತಾ ಹೋಗಿ ಬಂದಿದ್ದರು ಶಿವ್ಮೊಗ್ಗದಲ್ಲಿ ಹೋದಾಗ ಶ್ ಮಂಗ್ಳೂರಲ್ಲಿ ತುಂಬ ಯೂನಿವರ್ಸಿಟಿಗಳು ಇವೆ ಚೆನ್ನಾಗಿ ಚೆನ್ನಾಗಿ ಯೂನಿಸ್ ಯೂನಿವರ್ಸಿಟಿ ಇದೆ ಯೂನಿವರ್ಸಿಟಿಗಳು ಇವೆ

ಆಮೇಲೆ ಕ ಕೇರಳದಲ್ಲಿರುವ ನದಿಗಳು ಆಮೇಲೆ ಕಾರ್ವಾರದಲ್ಲಿರುವ ಕೇರಳದಲ್ಲಿರುವ ನದಿಗಳು ಅಲ್ಲಿನ ವಾತಾವರ್ಣ ಎಲ್ಲ ಚೆನ್ನಾಗಿರುತ್ತದೆ ಅಲ್ಲಿ ಅಲ್ಲಿ ಕಾಶ್ಮೀರ್ದಲ್ಲಿರುವ ಕಾಶ್ಮೀರ್ದಲ್ಲಿ ಬೀಳುವ ಆ ಐಸು ಚೆನ್ನಾಗಿ ಚೆನ್ನಾಗಿ ಫೀಲ್ ಕೊಡುತ್ತದೆ ಚೆನ್ನಾಗಿ ಫೀಲ್ ಕೊಡುತ್ತದೆ ಅಲ್ಲೆಲ್ಲ ನಾವು ಈ ಟ್ರಾವೆಲ್ ಮಾಡ್ತಾ ಇರ್ಬೇಕಾದರೆ ಜಾಸ್ತಿ ಅಂದರೆ ಫ್ರೀ ಮೈಂಡ್ ಮೈಂಡ್ ಫ್ರೀ ಮಾಡೋಕೆ ಮೈಂಡ್ ಫ್ರೀ ಮಾಡೋಕ್ಕೆ ಟ್ರಾವೆಲ್ ಮಾಡ್ತಾ ಇರಬೇಕು ಜಾಸ್ತಿ ಅಂದರೆ ಆಮೇಲೆ ನಾವು ಇಲ್ಲಿ ಹೋಗಿದ್ರು ಕಾರ್ವಾರಿಗೆ ಕಾರ್ವಾರ್ದಲ್ಲು ಜಲಪಾತಗಳು ಚೆನ್ನಾಗಿವೆ ಬೀಚ್ ಅಲ್ಲಿ ಬೀಚಲ್ಲಿ ಸ್ನಾನ ಮಾಡಿದರೆ ನಾವು ಫ್ರೆಂಡ್ಸ್ ಎಲ್ಲ ಹೋಗಿ ಆಮೇಲೆ ನಾವು ಕಾರ್ವಾರ ಕಾರ್ವಾರ ಕಾಲೇಜಲ್ಲಿ ದಿನ ಕಾರ್ವಾರ ಕಾಲೇಜಿಗೆ ಹೋಗಿ ಬರೋದು ಹಾಸ್ಟೆಲಿಗೆ ಬರೋದು ಹಾಸ್ಟೆಲಲ್ಲಿ ಮತ್ತು ಅಲ್ಲಿ ಮಲ್ಕೊಳೋದು ಹಾಸ್ಟೆಲಲ್ಲಿ ಹಾಸ್ಟೆಲಿಗೆ ಬಂದು ಮತ್ತೆ ಕಾಲೇಜಿಗೆ ಹೋಗೋದು ಮಜಾ ಬರ್ತದೆ ಫ್ರೆಂಡ್ಸ್ ಜೊತೆಗೆಲ್ಲ ಕಾಲೇಜಿಗೆ ಹೋಗೋದು ಕಾಲೇಜ್ ಕಾಲೇಜಿಗೆ ಮಸ್ತಿ ಹೊಡೆದು ಟೀಚರ್ಸಿಗೆಲ್ಲ ಸ್ವಲ್ಪ ಇದು ಟೀಚರ್ಸಿಗೆಲ್ಲ ಹೊಡೆದು ಟೀಚರ್ಸಿಗೆಲ್ಲ ಹೊಡೆದು ಆಮೇಲೆ ಎಲ್ಲರು ಸೇ ಎಲ್ಲರು ಸೇರಿ ಎಲ್ಲಾದರು ಹೋಗುದು ತಿರ್ಗಾಡಕ್ಕೆ ಹೋಗುದು ಪ್ಲ್ಯಾನ್ ಮಾಡಿ ದುಡ್ಡು ನೂರು ನೂರು ರೂಪಾಯಿ ಹಾಕಿ ದುಡ್ಡು ಅಲ್ಲೆಲ್ಲ ತಿರ್ಗಾಡಕ್ಕೆ ಹೋಗುದು ಎಲ್ಲ ಅಲ್ಲಿ ಇಲ್ಲಿ ಹೋಗುದು ಆಮೇಲೆ ಅಲ್ಲಿ ಆಮೇಲೆ ಇಲ್ಲಿ ಮ್ಯಾಂಗ್ಳೂರು ಮಂಗ್ಳೂರಿಗೆ ಹೋಗಿರೋವಂಥದ್ದು ಇಲ್ಲಿ ಹೊನ್ನಾವರ ಹೊನ್ನಾವರದಲ್ಲಿ ನಾವು ತಿರ್ಗಾಡ್ತಾ ಹೊನ್ನಾವರ್ದಲ್ಲಿ ಎಲ್ಲಿ ಅಂದರೆ ಎಲ್ಲ ಕಡೆ ಕಾರ್ವಾರ ಹೊನ್ನಾವರ್ದಲ್ಲಿ ಇಕೋ ಬೀಚ್ ಥರ ಜಾಸ್ತಿ ಇರೋದು ನಾವು ಅಲ್ಲಿ ಅಲ್ಲೋಗಿ ಕುತ್ಕೊಳ್ಳುದು ಅಲ್ಲಿನ ವಾತಾವರ್ಣ ಚೆನ್ನಾಗಿರುತ್ತದೆ ಅಲ್ಲೋಗಿ ಕುತ್ಕೊಂಡು ಮಾತಾಡುದು ಮೊಬೈಲ್ ತಗೊಂಡು ಇಲ್ಲಿ ನೋಡ್ತಾ ರೀಲ್ಸ್ ನೋಡ್ತಾ ಇರೋದು ಅಲ್ಲಿ ಕೂತ್ಕೊಂಡು

ಆಮೇಲೆ ಬೀಚ್ ಹತ್ರ ಹೋಗಿ ಇಲ್ಲಾದರೆ ಕಾಂಡ್ಲ ವನ ಹತ್ರ ಹೋಗಿ ಅಲ್ಲಿ ಕಾಂಡ್ಲ ವನ ಹತ್ರ ಕುತ್ಕೊಳ್ಳುದು ಮತ್ತು ಮಾತಾಡ್ತಾ ಮಾತಾಡ್ತಾ ಹೋಗುದು ಆಮೇಲೆ ಇಲ್ಲಿ ಬಿಜ ಬಿಜ ಆಮೇಲೆ ಬಿಜಾಪುರ್ದಲ್ಲಿರುವ ವನಗಳು ಎಲ್ಲ ಚೆನ್ನಾಗಿದೆ ಹಂಪಿಯಲ್ಲಿರುವ ದೇವಸ್ಥಾನಗಳು ಎಲ್ಲ ಚೆನ್ನಾಗಿತ್ತು ಹಂಪಿಯಲ್ಲಿರುವ ದೇವಸ್ಥಾನಗಳು ಎಲ್ಲ ಚೆನ್ನಾ ಬಾದಾಮಿಯಲ್ಲಿರುವ ದೇವಸ್ಥಾನಗಳು ಕೋಟೆಗಳೆಲ್ಲ ಚೆನ್ನಾಗಿದೆ ಮೈಸೂರಲ್ಲಿರುವ ಪ್ಯಾ ಮೈಸೂರು ಪ್ಯಾಲೇಸ್ ಎಲ್ಲ ಚೆನ್ನಾಗಿದ್ದವೆ ಅಲ್ಲಿರುವ ಝೂ ಝೂ ಅಲ್ಲಿರುವ ಪ್ರಾಣಿಗಳು ಎಲ್ಲ ಚೆನ್ನಾಗಿರ್ತವೆ ಅಲ್ಲಿಂದು ಆ ಪ್ರಾಣಿಗಳು ಜಿರಾಫೆ ಆನೆ ಎಲ್ಲ ಚೆನ್ನಾಗಿರ್ತವೆ ಅಲ್ಲಿಂದು ಬಂದೇ ಬರ್ತಿದ್ದವು ಅಲ್ಲಿ ತಿರ್ಗಾಡ್ತಾ ತಿರ್ಗಾಡ್ತಾ ಮತ್ತೆ ಮನೆಗೆ ಬರೋ ಅಲ್ಲಿ ತಿರ್ಗಾಡ್ಕೊಂಡು ಮತ್ತೆ ಮನೆಗೆ ಬರೋ ಮತ್ತೆ ಇವೆಲ್ಲ ತಿರ್ಗಾಡಕ್ಕೆ ಇಡೀ ದಿನ ತಿರ್ಗಾಡ್ತಾನೆ ಇದ್ವಿ ಮನೇಲಿ ಕುತ್ಕೊಳ್ಲಿಕ್ಕೆ ಆಗುದಿಲ್ಲ ನನಗೆ ನಾವು ಹಿಂಗೆ ಮಜಾ ಮಾಡ್ತಾ ಮಾಡ್ತಾ ಮಾಡ್ತಾ ಹಂಗೇ ಹೋಗಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಜೊತೆಗೆ ಆಮೇಲೆ ಅಪ್ಪ ಅಮ್ಮನ ಜೊತೆಗೆ ಒನ್ನೊಂದು ಸಲಿ ಹೋಗಿದ್ದೆ ನಾನು ತಿರ್ಗಾಡಕ್ಕೆ ಅಪ್ಪ ಅಮ್ಮನ ಜೊತೆಗೆ ಹೋಗಿದ್ರೆ ಬೇಜಾರು ಬರ್ತದೆ ಮಜಾ ಮಾಡಕ್ಕೆ ಬಿಡುದಿಲ್ಲ ಅಲ್ಲಿ ಇಲ್ಲಿ ತಿರ್ಗಾಡಕ್ಕೆ ಬಿಡುದಿಲ್ಲ ಅಲ್ಲಿ ಹೋಗಬೇಡ ಅಲ್ಲಿ ಇಲ್ಲಿ ಹೋಗಬೇಡ ಫ್ರೆಂಡ್ಸ್ ಜೊತೆಗೆ ಹೋದ್ರೆ ಅಂದರೆ ಮಜಾ ಬರ್ತದೆ ಅವರು ಹ್ಯಾಂಗೆ ಇದ್ರು ನಾವು ಎಲ್ಲೋದರೂ ಹಾಗೆ ಅವರು ಬರ್ತ್ರು ಹೀಗೆ ಈಚೆ ಹಿಂದ್ಗಡೆ ಮಜಾ ಮಾಡ್ತಾ ಎಲ್ಲರೂ ಆಮೇಲೆ ಮಸ್ತ್ ಮಜಾ ಇಂದ ಹೋಗುದು ಇಲ್ಲಿ ಬರುದು ಆಮೇಲೆ ಈಗ ಕಾರ್ವಾರ್ದಲ್ಲಿ ಇರುವುದು ಅಂದರೆ ಜಾಸ್ತಿ ಕಾರ್ವಾರ್ದಲ್ಲಿ ಚಲೋ ಇರುವುದು ಅಂದರೆ ಅಲ್ಲಿನ ವಾತಾವರ್ಣ ಅಲ್ಲಿನ ಜನರು ಅಲ್ಲಿನ ಜನರು ಆಮೇಲೆ ಅಲ್ಲಿನ ಬೀಚ ಬೀಚಲ್ಲಿ ಇರು ಬೀಚ ಬೀಚ್ ಮುಂದೆ ಅಲ್ಲಿ ಬೋಟ್ ನಿತ್ಕೊಂಡು ಇದಾವ ಉದ್ದ ದೊಡ್ಡ ಬೋಟ್ ಮಾಡಿಡ್ತಾರೆ ಅಲ್ಲಿ ಬೋಟ ಅಲ್ಲಿ ಮತ್ತೊಂದು ವಿಮಾನ ನಿಲ್ಸ್ಕೊಂಡು ಅವ್ರು ಈಗ ಫೈಟರ್ ಪ್ಲಾನ್ ಅಂತ ಅದನ್ನ ನೋಡಕ್ಕೆ ಸಮ ಸಂತೋಷವಾಗುತ್ತದೆ ಅಂದರೆ ಆಮೇಲೆ ತಿರ್ಗಾಡಿ ತಿರ್ಗಾಡ್ತಾ ಹೋಗುದು ಆಮೇಲೆ ಅಲ್ಲಿ ಇಲ್ಲಿ ಉಳ್ಕೊಳುದು ಮಜಾ ಮಾಡುದು ಹೀಗೆ ಫ್ರೆಂಡ್ಸ್ ಜೊತೆ ತಿರ್ಗಾಡ್ತಾ ಇರುದು ಆಮೇಲೆ ಬಿಜಾಪುರ್ದಲ್ಲಿ ಇರೂ ನಾವು ಹೋಗಿದ್ದೇವೆ ಒಂದ್ಸಲಿ ಪ್ರವಾಸಕ್ಕೆ ಕರ್ನಾಟಕ ದರ್ಶನ ಅಂತ ಬಿಜಾಪುರ ಹಂಪಿ ಎಲ್ಲ ಬಸ್ ಮಾಡಿದರು ಬಸ್ಸಲ್ಲಿ ತಿರ್ಗ ಮಸ್ತ್ ಮಜಾ ಮಾಡ್ತಾ ತಿರ್ಗಾಡ್ತಾ ಹೋಗಿದ್ದು ಆಮೇಲೆ ಡ್ಯಾನ್ಸ್ ಮಾಡ್ತಾ ಹೋಗುದು ಡ್ಯಾನ್ಸ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಹೋಗುದು ಬಸ್ನಲ್ಲಿ ಎಲ್ಲ ಸೀಟ್ ಒಡ್ದಾಕಿದ್ದರು ಒಂದ್ಸಲಿ ಆಮೇಲೆ ಹೀಗೆ ಮಜಾ ಮಾಡ್ತಾ ಹೋಗುದು ಹೀಗೆ ಫ್ರೆಂಡ್ಸ್ ಜೊತೆಗೆ ಮಜಾ ಮಾಡ್ತಾ ಹೋಗುದು ಎಲ್ಲರು ಎಲ್ಲರು ಸೇರಿ ಸೇರ್ಕೊಂಡು ಹೋಗುದು ಸೇರ್ಕೊಂಡು ಹೋಗುದು ಎಲ್ಲರು ಸೇರ್ಕೊಂಡು ಹೋಗುದು ಮಜಾ ಬರ್ತದೆ ಒಬ್ಬನೇ ಹೋದ್ರೆ ಮಜಾ ಬರುದಿಲ್ಲ ಒಬ್ಬನೇ ಎಲ್ಲರು ಎಲ್ಲರ ಫ್ರೆಂಡ್ಸ್ ಜೊತೆ ಹೋದ್ರೆ ಅಲ್ಲಿ ಇಲ್ಲಿ ತಿರ್ಗಾಡ್ತಾ ಇರುದು ತಿನ್ನೋದು ಹೊತ್ತಾಕುದು ಏನಾದರು ಜಗಳ ಆಡುದು ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಜೊತೆಗೆ ಹೋದ್ರೆ ಆಮೇಲೆ ನಾವು ಹಿಂಗೆ ಹೊಯ್ತ್ರ ನಾವು ಹೋಗ್ತಾರೆ ಅಂದರೆ ಹಿಂಗೆ ತಿರ್ಗಾಡ್ತಾ ಹೊನ್ನಾವರ ನಾವು ಜಾಸ್ತಿ ಅಂದರೆ ಹೊನ್ನಾವರದಲ್ಲೇ ತಿರ್ಗಾಡುದು ಹೊನ್ನಾವರದಲ್ಲೇ ಚೆನ್ನಾಗಿ ಫ್ಲೇಸ್ ಪ್ಲೇಸ್ಗಳಿದವೆ ಹೊನ್ನಾವರ್ದಲ್ಲಿ ಇರೋ ಬೀಚ ಇಕ ಇಕೋ ಬೀಚ ಇಕೋ ಬೀಚಲ್ಲೆ ಟೈಮ್ ಸ್ಪೆಂಡ್ ಆಗ್ತದೆ ಅಲ್ಲೋಗಿ ಕುತ್ಕೊಂಡರೆ ಟೈಮ್ ಹೋಗುದೆ ಗೊತ್ತಾಗುದಿಲ್ಲ ಆಮೇಲೆ ಇಲ್ಲಿ ಕಾಂಡ್ಲ ವನ ಬೋಟಿಂಗ್ ಹತ್ರ ಹೋಗುದು ಬೋಟಿಂಗ್ ಮಾಡುದು ಎಲ್ಲ ಮಾಡುದು ಆಮೇಲೆ ಈ ಕಾರ್ವಾರ್ದಲ್ಲಿ ಕಾರ್ವಾರ್ದಲ್ಲೂ ಹಂಗೇ ಕಾರ್ವಾರ್ದಲ್ಲಿ ಕುಮ್ಟದಲ್ಲಿ ಕುಮ್ಟದಲ್ಲಿ ವನ್ನಳ್ಳಿ ಬೀಚ್ ಅಂತ ಇದೆ ಅಲ್ಲಿನ ಕ್ ಕಲ್ಲಿನ ಮೇಲೆ ಹತ್ಕೊಂಡು ಹೋಗಿ ನಿಂತ್ಕೊಳುದು ಆಮೇಲೆ ಕಲ್ಲು ಮೇಲೆ ಹತ್ಕೊಂಡು ನಿಂತ್ಕೊಂಡು ಅಲ್ಲಿ ಫೋಟೋ ತೆಗೆಯೋದು ಇವೆಲ್ಲ ಮಾಡ್ತಾ ಇದ್ವಿ ನಾವು